ಯೋಗವು ಕೇವಲ ವ್ಯಾಯಾಮದ ಒಂದು ಪ್ರಕಾರವೇ ಅಥವಾ ಅಲ್ಲಿ ಹೆಚ್ಚಿನದೇನಾದರೂ ಇದೆಯೇ ಎಂಬ ಪ್ರಶ್ನೆ ಇದು ಉತ್ತಮವಾದಂತಹ ಪ್ರಶ್ನೆ ಕೂಡ ಆಗಿದೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಒಂದು ಮಾತನ್ನು ಕೂಡ ನಾವು ಗಮನಿಸಬಹುದು ಪ್ರಸ್ತುತ ದಿನಗಳಲ್ಲಿ ನಾವು ಅನೇಕ ಯುವಕರನ್ನು ನೋಡಿದಾಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಅನೇಕ ಒಂದು ಕಾಯಿಲೆಗೆ ತುತ್ತಾಗುವಂಥ ವಿಚಾರವನ್ನು ನೋಡಿದಾಗ ಯಾಕೆ ಈ ಒಂದು ಪ್ರಶ್ನೆ ಕೇಳ್ಬಾರ್ದು ಅಂತಲೇ ಯೋಗವೆಂಬುದು ಒಬ್ಬ ಮನುಷ್ಯನಿಗೆ ಸರ್ವ ರೋಗವನ್ನು ದೂರಮಾಡುವಂಥ ಒಂದು ವ್ಯಾಯಾಮ ಅಂತಲೂ ಕೂಡ ಹೇಳಬಹುದು ಯೋಗ ಮನುಷ್ಯನ ಏಕಾಗ್ರತೆಯನ್ನು ಕೂಡ ಹಿಡಿತದಲ್ಲಿಡುತ್ತದೆ ಯೋಗ ರೋಗದಿಂದ ಮುಕ್ತಿಗೊಳಿಸುತ್ತದೆ ಯೋಗ ಒಳ್ಳೆ ಉತ್ತಮ ರೀತಿಯಾದಂತಹ ನಡತೆಯನ್ನು ನಡೆಸುತ್ತದೆ ಯೋಗ ಒಳ್ಳೆಯ ಜ್ಞಾನವನ್ನು ನೀಡುತ್ತದೆ ಹೀಗೆ ಅನೇಕ ರೀತಿಯಾದಂತಹ ಒಂದು ವಿಚಾರವನ್ನು ಹೇಳಬಹುದು ಈ ಯೋಗವನ್ನು ನಾವು ಬಿ ಎಡ್ ವಿದ್ಯಾರ್ಥಿಯಾದಂತಹ ಸಮಯದಲ್ಲಿ ನಮಗೆ ಕಲಿತಾಗ ಅನೇಕ ಯೋಗದ ಉಪಯೋಗಗಳು ಯೋಗದ ಪ್ರಯೋಜನಗಳು ಕೂಡ ತಿಳ್ಕೊ ಯೋಗದ ಒಂದು ಪ್ರಕಾರಗಳು ತುಂಬ ಇವೆ ಅದರಲ್ಲಿ ಅನೇಕ ರೀತಿಯಾದಂತಹ ಯೋಗ ಪ್ರಯಾಗಗಳ ಪ್ರಯೋಗಗಳನ್ನು ಕೂಡ ಮಾಡಿದ್ವಿ ಹಾಗಾಗಿ ಯೋಗ ಒಂದು ನೆಚ್ಚಿನವಾದಂತಹ ಒಂದು ಮಾರ್ಗದರ್ಶನ ಅಂತ ಕೂಡ ನಾವು ಹೇಳಬಹುದು